ಹಾಂ ಹಲೋ ಹಾಂ ಹಲೋ ಹೇಳಿ ರೀ ಹೇಳು ಹಲೋ ಹಾಂ ಹೇಳಿ ಯಾರು ಮಾತಾಡುದು ಹಾಂ ಹೆಸ್ರು ಹೇಳಪ್ಪ ಗೊತ್ತಾಗುತ್ತೆ ಹಾಂ ಹಾಂ ಇವ್ರು ಗದಗ್ ಅವ್ರು ಅಲ್ಲವಾ ಹಾಂ ಹಾಂ ಹೇಳಿ

ಇಲ್ಲಿ ನೋಡಪ್ಪ ನಮ್ಮದು ನಿಮ್ಗ ಹಾಗೆ ಕೊಡ್ತಿರೋದ ನೀವು ಓಲ್ಸೇಲಲ್ಲೀ ನಮ್ಮ ಕಡೆಯಿಂದ ಒಂದು ಸಾವಿರ ಕ್ವಾಂಟಿಟಿನ ನಾವು ಕಳ್ಸ್ತಿದ್ದೀವಿ ನಿಮಗೆ ತಿಂಗಳಿಗೆ ಅಲ್ಲವಾ ನಿಮ್ಗ ಹಾಕ್ತಿರೋ ಪ್ರೈಸು ಏಳು ರೂಪಾಯಿ ನಮ್ಮದು ಯಾ ಮಾರ್ಜಿನಲ್ ಕಾಸ್ಟ್ ಬಂದನೇ ನಮ್ಮದೂ ಆರು ರೂಪಾಯಿ ಇದೆ ನಿಮ್ಗ ಏಳು ರೂಪಾಯಿಗೆ ಹಾಕಿ ಕೊಡ್ತಿದ್ದೀನಿ ಬೇರೆ ಅವ್ರಿಗೆ ಮತ್ತೆ ಎಂಟು ರೂಪಾಯಿಗೆ ಹಾಕಿ ಕೊಡ್ತೀನಿ ಅಲ್ಲವಾ ನಾನು ನಿಮ್ಗ ಏಳು ರೂಪಾಯಿಗೆ ಹಾಕಿ ಕೊಡ್ತಿದ್ದೀನಿ ನಾನು ಯಾಕಂತಂದ್ರ ನೀವು ಸ್ವಲ್ಪ ಅಮೌಂಟ್ ತಗಳ್ತೀರಾ ಮತ್ತು ಮಾರ್ತಿರ ಅಲ್ಲವಾ ತಿಂಗಳ ತಿಂಗಳ ಪಾ ಭಾಳ ವರ್ಷ ಆಯಿತು ನೀವು ನಮ್ಮ ಕಡೆ ಎಲ್ಲ ಪ್ರಾಡಕ್ಟ್ಸ್ ತಗೊಳ್ತಿರ್ತ ತಗೊಳಕತ್ತು ನಮ್ಮ ಮಾರ್ಜಿನಲ್ ಕಾಸ್ಟೆ ನಮ್ದು ಏಳು ಸಾವಿರ ಏಳು ರೂಪಾಯಿ ಇರತ್ತೆ ಅಲ್ಲವಾ ನಾವು ಮತ್ತು ಅಷ್ಟು ಕೊಡಕಾ ಆಗಂಗಿಲ್ಲಪ್ಪ ಕಡಿಮೆ ಮಾಡಕ್ಕಂತ ಕಡಿಮೆ ಹೆಂಗೆ ಮಾಡೋದು ಅಂತ ಹ್ಞೂ ಹ್ಞೂ ಇಲ್ಲ ನೋಡಿ ನಾವು ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಅಂದರೆ ಇದನ್ನ ನಮ್ಮ ಕಡೆ ನಿಮ್ಮ ಅಂತವರು ನೂರು ಜನ ಬರ್ತರ ಅಲ್ಲವಾ ಹಾಂ ನಮ್ಮ ಪ್ರೈಸ್ ಮಾರ್ಜಿನ್ ನಾವು ಇಟ್ಕಂಡು ಇರ್ತೀವಿ ಇಷ್ಟು ಇಷ್ಟು ಇಷ್ಟು ಕೆಳಗು ಹೋಗಂಗಿಲ್ಲ ಇಷ್ಟ್ರ ಮ್ಯಾಲ್ನು ಹೋಗಂಗಿಲ್ಲ ಅಂತಂದು ಹೇಳಿ ಆ ಮಾರ್ಜಿನ್ ಒಳಗಡೆನೆ ನಾವೂ ಆಪ್ರೇಟ್ ಮಾಡ್ತೀವಿ ಹ್ಞೂ ನಮಗೂ ಲಾಭ ಬೇಕು ಮತ್ತು ನಾವು ಪ್ರೊಡಕ್ಷನ್ ಕಾಸ್ಟ್ ಆಗತ್ತೆ ಅಲ್ಲಪ್ಪ ನಮಗೂ ರಿವನ್ಯೂ ಬೇಕು ಹ್ಞೂ ಹಾಂ ಸರಿ ಸರಿ ಸರಿಯಪ್ಪ ನಾನು ಮತ್ತು ಮ ನಾ ಅಂಗ್ಡಿಗೆ ಇಲ್ಲಿ ಬನ್ನಿ ಮಾತಾಡನ ಅಂತ ಆಯಿತಾ ಸರಿ ಸರಿ ಬಾಯ್